ತೂಕ ಹೆಚ್ಚಿಸಿಕೊಳ್ಲಿಕ್ಕೆ ನಮ್ಮ ಹಳ್ಳಿಯಲ್ಲಿ ತುಂಬ ಮನೆಮದ್ದುಗಳಿವೆ ಅಂದರೆ ಕೆಲವರು ಬೇಗ ಬೆಳಗ್ಗೆ ಎದ್ದು ಒಂದು ಲೋಟ ಹಾಲು ಕುಡಿತಾರೆ ಮತ್ತು ಮಧ್ಯಾಹ್ನದ ಹೊತ್ತಿಗೆ ಅಂದರೆ ಹತ್ತು ಗಂಟೆ ಹೊತ್ತಿಗೆ ಗಂಜಿ ಊಟ ಅದಕ್ಕೆ ತುಪ್ಪ ಹಾಕಿ ತಿನ್ನುದರಿಂದ ಸಹ ಸ್ವಲ್ಪ ನಮಗೆ ತೂಕ ಹೆಚ್ಚಿಸಲಿಕ್ಕೆ ಕಾರಣಾಗ್ತದೆ ಅದು ಸಹ ಆದರೆ ನಮ್ಮ ಮನೆಯ ಕಡೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ಒಂದು ಮಾಡುವುದು ಏನಂದರೆ ಈಗ ಊಟ ಆದ ತಕ್ಷಣ ರಾತ್ರಿ ಮಲಗುವಾಗ ಒಂದು ಲೋಟ ಹಾಲು ಕುಡಿದು ಅದರ ಒಂದು ಕಾಲು ಗಂಟೆ ಬಿಟ್ಟು ನಾವು ಒಂದು ಎರಡು ಬಾಳೆಹಣ್ಣನ್ನು ತಿಂದು ಮಲಗ್ತೇವೆ ಆಗ ನಮಗೆ ತೂಕ ಹೆಚ್ಚಿಸಿಕೊಳ್ಲಿಕ್ಕೆ ತುಂಬ ಉಪಯುಕ್ತ ಆಗ್ತದೆ ಮತ್ತು ಇನ್ನೊಂದು ಮಧ್ಯಾಹ್ನದ ಹೊತ್ತಿಗೆ ನಾವು ಊಟ ಎಲ್ಲ ಮುಗಿದ ಕೂಡಲೇ ಒಂದು ಊಟ ಮುಗಿದ ಒಂದು ಗಂಟೆಯ ನಂತರ ಒಂದು ಲೋಟ ಹಾಲು ಮತ್ತು ಒಂದು ನಾಲ್ಕು ಖರ್ಜೂರವನ್ನು ತಿಂದು ಮಲಗ್ತೇವೆ ಇದರಿಂದ ಸಹ ತೂಕ ಹೆಚ್ಚಿಸಿಕೊಳ್ಲಿಕ್ಕೆ ಸಹಾಯ ಆಗ್ತದೆ ಹಾಗೆ ನಾವು ಬಟಾಟೆ ಮತ್ತು ಈ ಕುಂಬಳಕಾಯಿ ಅಂತಹ ವಸ್ತುಗಳನ್ನೆಲ್ಲ ಜಾಸ್ತಿ ಜಾಸ್ತಿ ತಿಂದರೆ ನಮಗೆ ತೂಕ ಅದರೊಟ್ಟಿಗೆ ಪ್ರೋಟೀನ್ ಸಹ ಹೆಚ್ಚಾಗ್ತದೆ ಮತ್ತು ದಿನಕ್ಕೊಂದು ಮೊಟ್ಟೆ ಹೀಗೆ ತಿನ್ನುದರಿಂದ ನಾವು ನಮ್ಮ ತೂಕವನ್ನು ಹೆಚ್ಚಿಸಿಕೊಳ್ಬೋದು ನಮ್ಮ ಊಟದ ಪದ್ಧತಿಯೊಂದಿಗೆ ಅದರೊಂದಿಗೆ ದಿನಕ್ಕೆ ಒಂದು ಮೊಟ್ಟೆ ಸ್ವಲ್ಪ ತರಕಾರಿ ಹಾಗೆಲ್ಲ ತಿನ್ನುದರಿಂದ ಸಹ ನಮ್ಮ ಊಟದ ಮಟ್ಟವನ್ನು ಹೆಚ್ಚಿಸುದರಿಂದ ಸಹ ನಾವು ತೂಕ ಹೆಚ್ಚಿಸಿಕೊಳ್ಲಿಕ್ಕೆ ಸಹಕಾರಿ ಆಗಿ ಮಾಡ್ಬೋದು